ಟಿ ವಿಯಲ್ಲಿ ಬರುವಂಥ ಕಾರ್ಯಕ್ರಮ ನಮಗೆ ತುಂಬ ಇಷ್ಟವಾಗುತ್ತೆ ಅದರಲ್ಲಿ ಬರುವಂಥ ರಿಯಾಲಿಟಿ ಶೋಸ್ ಆಗಿರ್ಬೋದು ಬಿಗ್ ಬಾಸ್ ಆಗಿರ್ಬೋದು ಹಳ್ಳಿ ಬಂದ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಆಗಿರ್ಬೋದು ತುಂಬ ಇಷ್ಟವಾದಂತಹ ರಿಯಾಲಿಟಿ ಶೋಸ್ ಆಗಿದೆ ಮತ್ತು ಧಾರಾವಾಹಿಗಳು ಯಾವ್ಯಾವು ಅಂದರೆ ಲಚ್ಚಿ ಆಗಿರ್ಬೋದು ಹೊಂಗನಸು ಆಗಿರ್ಬೋದು ಇವು ತುಂಬ ನಮಗೆ ತುಂಬ ಇಷ್ಟವಾದಂಥ ಎಲ್ಲರ ಜನಪ್ರಿಯವಾದಂಥ ಧಾರಾವಾಹಿಯಾಗಿದೆ ಏಕೆಂದರೆ ಅಲ್ಲಿ ಅದರಲ್ಲಿ ರಕ್ತ ಸಂಬಂಧದ ಬಗ್ಗೆ ತೋರಿಸೋದಾಗಿರ್ಬೋದು ಅಮ್ಮ ಮಗಳ ಸಂಬಂಧದ ಬಗ್ಗೆ ತೋರಿಸೋದಾಗಿರ್ಬೋದು ಅಪ್ಪ ಮಗಳ ನ ಸಂಬಂಧದ ಬಗ್ಗೆ ತೋರಿಸೋದಾಗಿರ್ಬೋದು ತುಂಬ ಚೆನ್ನಾಗಿ ಅದನ್ನ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದಾರೆ ಸೊ ಹಂಗಾಗಿ ಎಲ್ಲರಿಗೂ ಇಷ್ಟವಾದಂಥ ತುಂಬ ಜನಪ್ರಿಯವಾದಂತಹ ಧಾರಾವಾಹಿಯಾಗಿದೆ ಅದು ನಮಗೆ ಎಲ್ಲರೂ ಜನಗಳು ನೋಡುವಂತಹ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋಸ್ ಆಗಿದೆ ರಿಯಾಲಿಟಿ ಶೋಸ್ ಅಂತ ಬಂದಾಗ ಬಿಗ್ ಬಾಸ್ ಆಗಿರ್ಬೋದು ಅಲ್ಲಿರುವಂಥ ಕಂಟೆಸ್ಟೆಂಟ್ ಬಗ್ಗೆ ಯಾವುದೇ ರೀತಿ ಸಂಪರ್ಕವಿಲ್ದೆ ಅವ್ರು ಹೆಂಗಿರ್ತಾರೆ ಅನ್ನೋದು ಒಂದು ರೂಮಲ್ಲಿ ಹೆಂಗ್ ಇರ್ತಾರೆ ಯಾವುದೇ ರೀತಿ ನ್ಯೂಸ್ ಪೇಪರ್ ಇರೋಲ್ಲ ಡೈಲಿ ಫೋನ್ ನೋಡ್ತಾರೆ ಫೋನೂ ಇರೋಲ್ಲ ಏನೂ ಇರೋಲ್ಲ ಆ ಥರ ಏನು ಇಲ್ಲದೆ ಇರೋವಂತಹ ಜಾಗದಲ್ಲಿ ಅವ್ರು ಹೆಂಗೆ ಮೂರು ತಿಂಗ್ಳ ಕಾಲ ಅವ್ರು ಜೀವನ ಮಾಡ್ತಾರೆ ಎನ್ನುವುದೇ ಬಿಗ್ ಬಾಸ್ ಶೋ ಆಗಿದೆ ಅಲ್ಲಿ ಇರೋವಂತಹ ವೆದರಿಗೆ ಅವ್ರು ಹೆಂಗೆ ಸರಿ ಹೊಂದ್ತಾರೆ ಯಾವುದೇ ರೀತಿ ಹೊರ್ಗಡೆ ಬಿಡೋಲ್ಲ ಅವ್ರನ್ನ ಅವ್ರು ಹೆಂಗ್ ಇರ್ತಾರೆ ಅನ್ನೋದನ್ನು ಅಲ್ಲಿ ಹೇಳಿದಾರೆ